ಕನ್ನಡ ಭಾಷೆಯ ಚರಿತ್ರೆ ತುಂಬ ಅಗಾಧವಾದದ್ದು ದಕ್ಷಿಣ ಭಾರತದ ಭಾಷೆಗಳಲ್ಲಿಯೇ ಅತ್ಯಂತ ಪ್ರಾಚೀನ ಭಾಷೆಗಳಲ್ಲಿ ಒಂದು ದಕ್ಷಿಣ ಭಾರತ ಮಾತ್ರ ಅಲ್ಲ ಭಾರತದ ಪ್ರಾಚೀನ ಭಾಷೆಗಳಲ್ಲಿ ಕನ್ನಡದ್ದು ತುಂಬ ಹ ದೊಡ್ಡ ಪಾತ್ರ ಹಳೆಯ ಪಾತ್ರ ಇದೆ ಹಿರಿದಾದ ಪಾತ್ರ ಇದೆ ಇಲ್ಲಿ ಹುಟ್ಟಿದಂತಹ ಕವಿಗಳಿರ್ಬೊದು ಅರಸರಿರ್ಬೋದು ಪ್ರಜೆಗಳೇ ಇರ್ಬೋದು ಕನ್ನಡದ ಹಿರಿಮೆಯನ್ನು ಉತ್ತುಂಗಕ್ಕೆ ಏರಿಸೋದರಲ್ಲಿ ಹಲವು ಹೆಚ್ಚಿನ ಶ್ರಮವನ್ನು ಪಟ್ಟಿದ್ದಾರೆ ಶ್ರಮ ಅನ್ನೋದ್ಕಿಂತ ಹೆಚ್ಚಾಗಿ ಕನ್ನಡ ಭಾಷೆಯನ್ನು ಪ್ರೀತಿಸಿದ ಪರಿ ಇದೆಯಲ್ಲ ಅವರೆಲ್ಲ ಅದು ಎಲ್ಲರೂ ಅನುಕರಿಸಬೇಕಾದ ಬೇಕಾದಂಥ ಒಂದು ಪ್ರಕ್ರಿಯೆ ಹಿಂದಿನ ಕಾಲದಲ್ಲಿ ಪ್ರಾಚೀನ ಕಾಲದಲ್ಲಿ ದಾಳಿ ಬರುವವರು ದಾಳಿಕೋರರು ಸಂಚುಕೋರರು ಅದೇ ರೀತಿ ಬೇರೆ ರಾಜ್ಯದ ಅರಸರು ದಾಳಿ ಮಾಡಿದ್ದು ಯುದ್ಧಗಳು ನಡೆಸಿದ್ದು ಹಲವಾರು ಇದ್ದಾವೆ ಹಾಗೆ ಬಂದಾಗೆಲ್ಲ ಅವ್ರು ನಮ್ಮ ಭಾಷೆ ನಮ್ಮ ಜನರ ಮೇಲೆ ಅಲ್ಲ ನಮ್ಮ ಭಾಷೆಗಳ ಮೇಲೂ ಕೂಡ ಅವರು ದಬ್ಬಾಳಿಕೆಯನ್ನು ಮಾಡಿರುತ್ತಾರೆ ಹಲವು ಹಿಸ್ಲಾಮ್ ರಾಜರು ಬಂದಾಗ ಪರ್ಷಿಯನ್ ಭಾಷೆಗಳ ಹೇರಿಕೆಯಾಗಿರುವುದುಂಟು ಈಗಲೂ ಕೂಡ ಕೆಲವು ಭಾಗಗಳಲ್ಲಿ ನಾವು ನಮ್ಮದೇ ಕನ್ನಡ ಮಾತಾಡುವಾಗ ಹಲವಾರು ಉರ್ದು ಪದಗಳು ಅಥವಾ ಇಸ್ಲಾಮ್ ಪದಗಳನ್ನು ಇಲ್ಲ ಆಂಗ್ಲ ಪದಗಳನ್ನು ಬಳಸುವುದು ಹೇರಳವಾಗೇ ನಡಿತಿರ್ತವೆ ಬ್ರಿಟೀಷರು ಬಂದ ನಂತರವಂತೂ ಇಂಗ್ಲೀಷ್ ಹೇರಿಕೆ ಅನ್ನೋದ್ಕಿಂತ ಜಾಸ್ತಿ ಹಿಂಗ್ಲೀಷೇ ನಮ್ಮ ಜೀವಾಳವಾಗಿ ಇಡೀ ನಮ್ಮ ರಾಜ್ಯವೇ ಅಲ್ಲ ಇಡೀ ದೇಶದಲ್ಲೇ ಪರಿಣಾಮ ಪರಿಣಮಿಸಿದೆ ಹಾಗಂತ ಅದು ಆ ಭಾಷೆ ತಪ್ಪು ಅಂತ ಹೇಳೋದಲ್ಲ ಆದರೆ ನಮ್ಮ ಭಾಷೆಯ ಮೇಲೆ ಸಂಸ್ಕೃತಿ ನಮ್ಮ ಭಾಷಾ ಸಂಸ್ಕೃತಿಯ ಮೇಲೆ ದಬ್ಬಾಳಿಕೆ ದಬ್ಬಾಳಿಕೆ ಜೊತೆಗೆ ಹಲವು ರೀತಿಯ ಪ್ರಭಾವಗಳನ್ನು ಬೀರಿದ್ದಾವೆ ಇತ್ತೀಚಿನ ದಿನಗಳಲ್ಲಂತೂ ನಮ್ಮ ಕರ್ನಾಟಕ ಅದರಲ್ಲೂ ಬೆಂಗಳೂರು ಇಡೀ ದೇಶಕ್ಕೇ ಬೇಕಾದಂಥ ಒಂದು ನಗರವಾಗಿ ಮಾರ್ಪಟ್ಟಿರುತ್ತೆ ಅದು ಹಲವಾರು ಕಾರಣಗ್ಳಿದಾವೆ ಹಲವಾರು ಉದ್ಯೋಗಗಳಿದಾವೆ ಹಲವಾರು ವೃತ್ತಿಗಳಿದ್ದಾವೆ ಹಲವಾರು ಪ್ರಸಂಗಗಳಿದ್ದಾವೆ ಹಲವಾರು ಕಾರಣಗಳೂ ಇದ್ದಾವೆ ರಾಜಕೀಯವೇ ಇರ್ಬೋದು ವ್ಯಾಪಾರ ಇರ್ಬೋದು ಎಲ್ಲ ರೀತಿಯಾಗೂ ಕೂಡ ಆಕರ್ಷಿಸುವಂಥ ಒಂದು ಜಾ ತಾಣವಾಗಿದೆ ಇಡೀ ದೇಶದಲ್ಲೇ ಬೆಂಗಳೂರಿನಷ್ಟು ಜನರನ್ನು ಆಕರ್ಷಿಸುವಂಥ ಒಂದು ತಾಣ ಒಂದು ನಗರ ಬೇರೊಂದಿರುವುದಿಲ್ಲ ಇಲ್ಲಿ ಬರೇ ಟೂರಿಸಂ ಅಂತ ಕೂಡ ಅಲ್ಲ ವ್ಯಾಪಾರ ನಿಮಿತ್ತ ಬರೋವ್ರು ಇಲ್ಲೇ ಉಳ್ಕೊಳ್ಳೋಂಥ ಒಂದು ಪ್ರಯತ್ನ ಕೂಡ ಮಾಡ್ತಾರೆ ಬಂದವರು ನಮ್ಮ ಸಂಸ್ಕೃತಿಯನ್ನು ಅಳವಡಿಸ್ಕೊಳ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ಅವರ ಸಂಸ್ಕೃತಿಯನ್ನು ಇಲ್ಲಿ ಹೇರಿದ್ದಂತೂ ಇದೆ ನಮ್ಮ ಕನ್ನಡಿಗರು ಬೇರೊಂದು ಸಂಸ್ಕೃತಿಯನ್ನು ಹತ್ತರ್ದಿಂದ ನೋಡ್ತಾರೆ ಅದನ್ನು ಅಳವಡ್ಸ್ಕೊಳ್ತಾರೆ ಅದೇ ರೀತಿ ನಮ್ಮ ಸ್ವಾಭಿಮಾನ ಕೂಡ ಬಿಟ್ಕೊಡುವುದಿಲ್ಲ ಕೆಲವು ಸರ್ತಿ ಆದರೆ ಇನ್ನೊಂದನ್ನು ಇನ್ನೊಂದು ಸಂಸ್ಕೃತಿಯನ್ನು ಸ್ವೀಕಾರ ಮಾಡೋದರಲ್ಲಿ ಒಂದು ಒಂದು ಹೆಜ್ಜೆ ಮುಂದೆಯೇ ಇರ್ತಾರೆ ಇತಿಹಾಸ ಪ್ರಸ್ತುತ ಭವಿಷ್ಯ ಇವೆಲ್ಲವನ್ನೂ ಗಮನದಲ್ಲಿಟ್ಟು ನೋಡಿದ್ರೆ ಕನ್ನಡಕ್ಕೆ ಉಳಿಗಾಲ ಅನ್ನೋದು ಯಾರೋ ಬಂದು ಮಾಡುವ ಒಂದು ಕಾರ್ಯದಿಂದ ಆಗೋದಿಲ್ಲ ಕನ್ನಡವನ್ನು ನಾವು ಹೆಚ್ಚು ಬಳಸಿದ್ರೇ ನಮ್ಮ ಭಾಷೆ ಉಳಿತದೆ ನಮ್ಮ ಸಾಹಿತಿಗಳು ಹಲವಾರು ಸಾಹಿತಿಗಳು ಕುವೆಂಪು ಇರ್ಬೋದು ಪೂರ್ಣಚಂದ್ರ ತೇಜಸ್ವಿ ಇರ್ಬೋದು ಜು ಶಿವರುದ್ರಪ್ಪ ದೇವನೂರು ಮಹಾದೇವ ಇಂಥ ಹಲವಾರು ಜನ ಹಲವಾರು ರೀತಿಯಲ್ಲಿ ನಮ್ಮ ಭಾಷೆಯ ಪ್ರಸ್ತುತತೆ ನಮ್ಮ ಭಾಷೆಯ ಇತಿಹಾಸ ಇವೆಲ್ಲದರ ಬಗ್ಗೆ ಜನರ ಗಮನಕ್ಕೆ ತರ್ತನೇ ಇರ್ತಾರೆ ಹಲವಾರು ಹೊಸ ಕವಿಗಳು ಎಳೆ ಹಸಿರಿಲ್ಲದಂಥ ಅಂದರೆ ಜನರಿಗೆ ಎಷ್ಟೊಂದರ ತಿಳಿಯದೇ ಅಂಥ ಕವಿಗಳು ಲೇಖಕರು ಶಿಕ್ಷಕರು ಇವೆಲ್ಲದರ ಪ್ರಭಾವ ಅಂದರೆ ಬೇರೊಂದು ಭಾಷೆಯ ಪ್ರಭಾವ ನಮ್ಮ ಭಾಷೆ ಮೇಲೆ ಹೇಗೆ ಬೀರ್ತದೆ ಅಂತ ಕಣ್ಣಿಗೆ ಕಟ್ಟುವ ಹಾಗೆ ಮನಸ್ಸಿಗೆ ರಾಚುವ ಹಾಗೆಯೇ ವಿವರಿಸ್ತಾ ಇರುವಂಥ ಪರಿಸ್ಥಿತಿಗಳು ಅಂದರೆ ನಡಿತಿರ್ತವೆ ಪ್ರಯತ್ನಗಳು ನಡಿತಿರ್ತವೆ ನಮ್ಮ ಭಾಷೆ ನಮ್ಮ ಹಕ್ಕು ನಮ್ಮ ಭಾಷೆ ನಮ್ಮ ಬಲ ನಮ್ಮ ಭಾಷೆ ನಮ್ಮ ಬದುಕು ಇದನ್ನು ಅರಿತ್ಕೋಬೇಕು